ಕರ್ನಾಟಕ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಮಾಜಿಕ ತಾಲ್ ಜಾಲತಾಣಗಳು ಮತ್ತು ಆನ್ಲೈನ್ ವೇದಿಕೆಗಳ ಪಾತ್ರಗಳೇನು ಆನ್ಲೈನ್ ತರಗತಿ ಮಾಹಿತಿ ಹಂಚಿಕೆ ಆನ್ಲೈನ್ ಪಾಠ ಈ ಹಾನ್ಲೈನಲ್ಲಿ ಪಾಠ ಸ್ಟಾಟ್ ಮಾಡಿದಾಗಿಂದ ಅಂದರೆ ಲಾಕ್ಡೌನ್ ಆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಆಯಿತು ಕೋವಿಡ್ ನೈನ್ಟೀನ್ ಬಂದಿರೋದರಿಂದ ಅವಾಗ ಮಕ್ಳನ್ನು ಲಾಕ್ಡೌನ್ ಮಾಡಿರೋದರಿಂದ ಆ ಮಕ್ಳಿಗೆಲ್ಲ ಆನ್ಲೈನ್ ಶ್ ಪಾಠ ಮಾಡ್ತೀವಿ ಆನ್ಲೈನ್ ಪಾಠ ಮಾಡ್ತೀವಿ ಅಂತ್ಹೇಳಿ ಶಿಕ್ಷಣ ಇಲಾಖೆ ಆನ್ಲೈನಲ್ಲಿ ಕ್ಲಾಸಸ್ಸು ಶುರು ಮಾಡಿದರು ಬಟ್ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಅರ್ಥವೂ ಆಗ್ತಿರಲಿಲ್ಲ ಆನ್ಲೈನಲ್ಲಿ ಮಾತಾಡೋದು ಕೂಡ ಅವರಿಗೆ ಅರ್ಥ ಆಗ್ತಿರಲಿಲ್ಲ ಪಾಠ ಕೂಡ ಅರ್ಥ ಆಗ್ತಾ ಇರಲಿಲ್ಲ ಮತ್ತು ಅದರಿಂದ ಇನ್ನೊಂದು ಏನಂತ ಆಯಿತು ಅಂದರೆ ಮಕ್ಕಳು ಫೋನಿಗೆ ಫುಲ್ ಅಡಿಕ್ಟಾಗಿ ಬಿ ಫೋನು ಫೋನು ಫೋನು ಯಾವಾಗಲೂ ಫೋನ್ ಇಟ್ಕಳಕ್ಕೆ ಸ್ಟಾಟ್ ಮಾಡಿದರು ಅವ್ರು ಪಾಠ ಕೇಳ್ತಿದ್ದರೋ ಇಲ್ಲವೋ ಗೊತ್ತಿಲ್ಲ ಫೋನಲ್ಲಿ ರೀಲ್ಸ್ ಮಾತ್ರ ನೋಡ್ತಿದ್ದರು ರೀಲ್ಸ್ ನೋಡೋದು ಬೇರೆ ಬೇರೆ ವೀಡಿಯೋಸ್ ನೋಡೋದು ಗೇಮ್ಸ್ ನೋಡೋದು ಈ ಥರ ಫೋನಿಗೆ ಅಡಿಟ್ ಆಗಿಬಿಟ್ರು ಮೂವಿ ನೋಡೋದು ಮೂವೀಸ್ ನೋಡೋದು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಬಟ್ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ದಂತ ಪಾಠಗಳನ್ನ ಬುಕ್ಸಲ್ಲಿರೋ ಪಾಠಗಳನ್ನ ಅವ್ರು ಹೇಳ್ತಿರಲಿಲ್ಲ ಕಲೀತಿರ್ಲಿಲ್ಲ ಬರೀ ಫೋನ್ ನೋಡ್ತಿದ್ರು ಅಷ್ಟೆ ಆ ಫೋನ್ ನೋಡೋದರಿಂದ ಮಕ್ಕಳ ಕಣ್ಣು ಮತ್ತು ಅವ್ರ ಮೈಂಡು ಎಲ್ಲ ಫೋನ್ ಕಡೆಯೇ ಡೈವರ್ಟ್ ಆಗಿ ಅವರಿಗೆ ನ್ಯಾಚುರಲಾಗಿ ಏನು ನಡಿತಿದೆ ಏನು ಆಗ್ತಿದೆ ಏನು ಮಾಡ್ತಿದ್ದೀವಿ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅದ್ರ ಬಗ್ಗೆ ಏನೂ ಕ್ಲಾರಿಟಿಯೇ ಇಲ್ದಂಗೆ ಆಗೋಯಿತು ಆನ್ಲೈನ್ ಕ್ಲಾಸ್ ಮಾಡೋದು ತುಂಬ ವೇಶ್ಟು ನನ್ನ ಪ್ರಕಾರ ಅನಿಸುತ್ತೆ ಹಂಗಾಗಿ ಆನ್ಲೈನ್ ಕ್ಲಾಸ್ ಇವಾಗ ಸ್ಟಾಪ್ ಆಯಿತು ಬಟ್ ಆನ್ಲೈನ್ ಕ್ಲಾಸಿಂದ ಅನುಕೂಲಗಳಿಂದ ಅನುಕೂಲಗಳಿಗಿಂತ ಅನನುಕೂಲಗಳೇ ಜಾಸ್ತಿ ಆಗಿದ್ದು ಮಕ್ಕಳು ಫೋನಿಗೆ ಅಡಿಟ್ ಆದರು ಜೊತೆಗೆ ಹೊರ್ಗಡೆ ಆಟ ಆಡ್ತಿರಲಿಲ್ಲ ಜೊತೆಲಿ ಊಟ ಮಾಡ್ತಿರಲಿಲ್ಲ ಊಟ ಮಾಡಕ್ಕೂ ಫೋನ್ ಹಿಡ್ಕೊಂಡ್ ಕುತ್ಕಳೋವರು ಆಟ ಆಡೋಣ ಅಂತ ಹೇಳಿ ಹೊರ್ಗಡೆ ಕರ್ಕಂಡು ಬಂದರೂ ಇಲ್ಲ ಆನ್ಲೈನ್ ಕ್ಲಾಸ್ ಐತೆ ಅಂತ ಫೋನ್ ಇಟ್ಕಳಕ್ಕೆ ಬರೋವರು ಬಟ್ ಆನ್ಲೈನ್ ಕ್ಲಾಸಲ್ಲಿ ಆನ್ಲೈನಲ್ಲಿ ಏನೂ ಕಲೀತಿರ್ಲಿಲ್ಲ ಅವ್ರು ಬರೀ ವೀಡಿಯೋಸ್ ನೋಡೋದು ಗೇಮ್ಸ್ ಅದೊಂದು ಇದನ್ನು ಮಾಡ್ತಿದ್ದರು ರೀಲ್ಸ್ ನೋಡ್ತಿದ್ದರು ಹಿಂಗಾಗಿ ಮಕ್ಕಳು ಫೋನಿಗೆ ಅಡಿಟ್ ಆದರು ಬಟ್ ಆನ್ಲೈನಿಂದ ಯೂಸ್ ಆಗಿದ್ದು ಏನೂ ಇಲ್ಲ ಮಕ್ಳು ಹಾಳಾದರು ಅದರಿಂದ ಆನ್ಲೈನ್ ಕ್ಲಾಸ್ ಮಾಡೋದು ವೇಶ್ಟು ನನ್ನ ಪ್ರಕಾರ ಹಾಗಾಗಿ ಇವಾಗ ಆನ್ಲೈನ್ ಕ್ಲಾಸು ಇಲ್ಲ ಬಟ್ ಆ ಟೈಮಲ್ಲಿ ನೆಟ್ ಹಾಕಸ್ಕೊಬೇಕಿತ್ತು ಆನ್ಲೈನಲ್ಲಿ ಪಾಠ ಮಾಡ್ತೀವಿ ಅಂತ ಎಲ್ಲಾರ ಮನೆಯಲ್ಲೂ ಎಲ್ಲಾರ ಮನೆಗೂ ದೊಡ್ಡ ದೊಡ್ಡ ಫೋನ್ ತಗೊಬೇಕಾಯಿತು ಇಂಥ ಬಡವರು ಕಷ್ಟ್ದಲ್ಲಿ ಇದ್ದವ್ರು ಎಲ್ಲರೂ ಮಕ್ಳಿಗೆ ಭವಿಷ್ಯ ಹಾಳಾಗುತ್ತೆ ಫೋನ್ ಕೊಡಿಸೋಣ ಅಂತ ಫೋನ್ ಕೊಡಿಸ್ತಿದ್ರು ಅದಕ್ಕೆ ತಿಂಗಳ ತಿಂಗಳ ಕರೆನ್ಸಿ ಹಾಕುಸ್ತಿದ್ರು ಕೂಲಿ ಮಾಡಿ ಆದರೆ ಮಕ್ಕಳು ಕಲ್ತಿದ್ದು ಅದರಿಂದ ಬರೀ ಕೆಟ್ಟದ್ದೇ ಹೊರ್ತು ಒಳ್ಳೇದು ಯಾವುದೂ ಇಲ್ಲ ಹಂಗಾಗಿ ಮಕ್ಕಳಿಗೆ ಫೋನ್ ಫೋನನ್ನ ಹಿಡ್ಕೊಳ್ದೆ ಇದ್ದಿದ್ದ ಮಕ್ಕಳು ಇವಾಗ ಚಿಕ್ಕ ಮಕ್ಕಳಿಂದ ಹಿಡ್ದು ಕಾಲೇಜೂ ಹುಡುಗ್ರ್ವರ್ಗುನು ಫೋನಲ್ಲೇ ಇರ್ತಾರೆ ಯಾವಾಗಲೂ ಫೋನಲ್ಲೇ ಮುಳುಗೋಗಿರ್ತಾರೆ ಫೋನಲ್ಲಿ ಕಲಿಯುವಂಥದ್ದು ಏನೂ ಇರಲ್ಲ ನ್ಯಾಚುರಲ್ ಆಗಿ ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡ್ತಾರೆ ಜೊತೆಗೆ ಟೂಷನ್ ಟೂಷನ್ ಟೀಚರ್ ಹೇಳಿಕೊಡ್ತಾರೆ ಮತ್ತು ಮನೆಗೆ ಬಂದರೆ ಮನೆಯಲ್ಲಿ ಪೇರೆಂಟ್ಸ್ ಹೇಳ್ಕೊಡ್ತಾರೆ ಅಷ್ಟನ್ನು ಕಲ್ತರೆ ಸಾಕು ಮಕ್ಕಳು ಫೋನಲ್ಲಿ ಕಲಿಯುವಂಥದ್ದು ಏನೂ ಇರಲ್ಲ ಆನ್ಲೈನ್ ಕ್ಲಾಸ್ ಮಾಡಿ ಫೋನ್ ಇಟ್ಕೊಂಡು ಕೂತ್ಕಂಡು ಮಕ್ಕಳು ಹಾಳಾಗಿ ಹೋದ್ರು ಅದರಿಂದ ಕೆಲವು ಫೋನಿಗೆ ಅಡಿಕ್ಟ್ ಆಗಿಬಿಟವ್ರೆ ಅದರಿಂದ ಬಿಡಿಸಕ್ಕೆ ಆಗ್ತಾ ಇಲ್ಲ ಮಕ್ಳನ್ನು ಹಂಗಾಗಿ ಈ ಆನ್ಲೈನ್ ಕ್ಲಾಸಲ್ಲಿ ಎಲ್ಲ ಏನೂ ಇರಲ್ಲ ನ್ಯಾಚುರಲ್ ಆಗಿ ಸ್ಕೂಲಲ್ಲಿ ಹೇಳ್ಕೊಡ್ತಾರಲ್ಲ ಅದನ್ನೇ ಕಲ್ತರೆ ಸಾಕು ಮಕ್ಕಳು ಆಟ ಪಾಠ ಎಲ್ಲವೂ ನ್ಯಾಚುರಲ್ ಆಗಿದ್ರೆ ಚಂದ ಫೋನ್ ನೋಡಿ ಫೋನಲ್ಲಿ ನೋಡಿ ಕಲಿಯುವಂಥದ್ದು ಏನೂ ಇರಲ್ಲ ನಮ್ಮ ಕಾಲ್ದಲ್ಲಿ ಎಲ್ಲ ನಾವು ಫೋನು ನೋಡೇ ಇಲ್ಲ ಬಿಡಿ ನಮಿಗೆ ಗೊತ್ತೇ ಇಲ್ಲ ಫೋನ್ ಇಲ್ಲ ಯೂಸ್ ಮಾಡೇ ಇಲ್ಲ ಅವಾಗೆಲ್ಲ ಕೀಪ್ಯಾಡ್ ಫೋನ್ಗಳು ಇದ್ದವು ಕೀಪ್ಯಾಡ್ ಫೋನಲ್ಲಿ ಆ ಕಡೆಯಿಂದ ಬಂದಿದ್ದ ಫೋನ್ ರಿಸೀವ್ ಮಾಡ್ತಿದ್ದೊ ಜೊತೆಗೆ ಯಾರ ಜೊತೆನಾದ್ರು ಮಾತಾಡ್ಬೇಕು ಅಂದರೆ ಮನೆಲ್ಲೇ ಐವತ್ತು ರೂಪಾಯಿ ಕರೆನ್ಸಿ ಹಾಕಿದ್ರೆ ಅದನ್ನು ಆರು ತಿಂಗಳು ಯೂಸ್ ಮಾಡ್ತಿದ್ದೊ ಆ ಥರ ಇತ್ತು ಅವಾಗ ಇವಾಗ ತಿಂಗಳಲ್ಲಿ ಮುನ್ನೂರು ರೂಪಾಯಿ ಕರೆನ್ಸಿ ಹಾಕ್ಬೇಕು ಒಂದು ತಿಂಗ್ಳಿಗೆ ಮುನ್ನೂರು ರೂಪಾಯಿ ಕರೆನ್ಸಿಯಲ್ಲಿ ಅದೇ ಮುನ್ನೂರು ರೂಪಾಯಲ್ಲಿ ಹತ್ತು ಕೆಜಿ ರೈಸ್ ಸಾರಿ ಐದು ಕೆಜಿ ರೈಸ್ ತಂದರೆ ಒಂದು ತಿಂಗಳೆಲ್ಲ ತಿನ್ಬೋದು ಹಂಗಿದ್ದಿದ್ದ ಇವಾಗ ಹಿಂಗ್ ಆಗಿಬಿಟ್ಟಿದೆ ಬಟ್ ಕ್ಲಾಸಸ್ ಅಂತೂ ಆನ್ಲೈನಲ್ಲಿ ಶುರು ಆಗಿರೋದಂತೂ ವೇಶ್ಟು ಅಂದ್ಕೋತೀನಿ ನನ್ನ ಪ್ರಕಾರ ಹಂಗಾಗಿ ಆನ್ಲೈನ್ ಕ್ಲಾಸು ಅಲ್ಲಿ ಕಲಿಯುವಂಥದ್ದು ಏನೂ ಇರಲ್ಲ ಬಟ್ ಆನ್ಲೈನ್ ಪಾಠ ಆನ್ಲೈನ್ ಪಾಠ ಅಂತ ಮಕ್ಳನ್ನು ಆನ್ಲೈನಿಗೆ ತಂದು ತಂದು ಮಕ್ಕಳೆಲ್ಲ ಹಾಳಾಗ್ ಹೋಗೋರ್ ಈಗ ಅವ್ರನ್ನೆಲ್ಲ ಮತ್ತೆ ಆಗ್ಲು ಥರ ರೆಡಿ ಮಾಡೋದು ತುಂಬ ಕಷ್ಟ ಐತೆ ತುಂಬ ಕಷ್ಟ ಕಷ್ಟ ಪಡಬೇಕಾಗೈತೆ ಈ ಸಾಮಾಜಿಕ ಜಾಲತಾಣ ಬಂದು ಅಂದರೆ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಇವೆಲ್ಲ ಬಂದು ಜನ್ಗಳಿಗೆ ಅನುಕೂಲ ಆಗೈತೆ ಬಟ್ ಏನಪ್ಪಂದರೆ ಏನು ನಡಿತಿದೆ ಏನು ಆಗ್ತಿದೆ ಏನು ಹೋಗ್ತಿದೆ ಅದನ್ನು ನೋಡೋಕ್ಕೆ ಮಾತ್ರ ಅನುಕೂಲ ಬಟ್ ಈ ಮಕ್ಕಳುಗಳಿಗೆಲ್ಲ ಆನ್ಲೈನಲ್ಲಿ ಸ್ಕೂಲ್ ಮಾಡೋದೆಲ್ಲ ವೇ ಸುಮ್ಮನೆ ವೇಶ್ಟು ಅದು ಅವರು ಏನೂ ತಿಳ್ಕೊಳಲ್ಲ ಅದು ಬೇರೆಯದೆಲ್ಲ ನೋಡ್ತಾರೆ ಫೋನಲ್ಲಿ ಪಾಠ ಮಾತ್ರ ಕಲಿಯಲ್ಲ ಕಲಿಯವಂಥ ವಿಚಾರಗಳು ಯಾವುದೂ ಕಲಿಯಲ್ಲ ಅವರು ಫೋನಲ್ಲಿ ಇನ್ನೇನು ಕಲಿತಾರೆ ಹಂಗಾಗಿ ಸ್ಕೂಲ್ಗೆ ಹೋಗಿ ಮಕ್ಕಳು ಒಳ್ಳೆಯ ಸಮವಸ್ತ್ರ ಧರಿಸ್ಕೊಂಡು ಯೂನಿಫಾಮ್ ಹಾಕ್ಕೊಂಡು ಶೂ ಸಾಕ್ಸು ಟೈ ಬೆಲ್ಟು ಐ ಡಿ ಕಾರ್ಡು ಇದೆಲ್ಲ ಹಾಕ್ಕೊಂಡ್ ನೀಟಾಗಿ ಶಾಲೆಗೆ ಹೋಗಿ ಶಾಲೆಯಲ್ಲಿ ಟೀಚರ್ಸ್ ಹೇಳಿದ್ ಪಾಠ ಕಲಿತು ಆಟ ಆಡಿ ಮಕ್ಳ ಜೊತೆ ಊಟ ಮಾಡಿ ಎಲ್ಲ ಮಾಡ್ಕೊಂಡು ಬಂದ್ರೇ ಅದೊಂದು ವಿದ್ಯಾರ್ಥಿ ಜೀವನ ಅದು ಚೆನ್ನಾಗಿರುತ್ತೆ ಮನೆಲ್ಲೇ ಕುತ್ಕೊಂಡು ಫೋನ್ ನೋಡಿಕೊಂಡು ಫೋನಲ್ಲಿ ಕುತ್ಕೊಂಡು ನೋಡುವಂಥದ್ದು ಕಲಿಯುವಂಥದ್ದು ಏನೂ ಇರಲ್ಲ ಹಂಗಾಗಿ ಆನ್ಲೈನ್ ಕ್ಲಾಸಿಂದ ಮಕ್ಕಳಿಗೆ ಸಖತ್ತು ತೊಂದರೆ ಆಗೈತೆ ಹೊರ್ತು ಒಳ್ಳೆಯದಂತೂ ಯಾವುದೂ ಆಗಿಲ್ಲ ಯಾವುದೋ ಗೊತ್ತಿಲ್ಲದೇ ಇರೋದು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಆದ್ರೂ ಗೊತ್ತಾಗಿಲ್ಲ ಅಂದರೂ ಮನೆಗೆ ಬಂದು ಸ್ವಲ್ಪ ಆ ಪಾಠದ್ ಬಗ್ಗೆ ಆ ಪಾಠದ ಬಗ್ಗೆ ಸ್ಕೂ ಫೋನಲ್ಲಿ ಆನ್ಲೈನ್ ಸ್ಕೂ ಫೋನಲ್ಲಿ ನೋಡಿದರೆ ಕಲಿತಾರೆ ಅಂತ ಹೇಳ್ಬೋದು ಅದನ್ನು ಬಿಟ್ಟರೆ ಆನ್ಲೈನ್ ಕ್ಲಾಸ್ ಮಾಡಿದ್ದು ಮಕ್ಳ ಜೀವನನೇ ಹಾಳು ಮಾಡ್ದಂಗೆ ಆಯಿತು ಎರಡು ವರ್ಷ